ಇಂದಿನ ಯುವ ಜನಾಂಗದಲ್ಲಿ ಶಿಕ್ಷಣ ಮತ್ತು ಕೌಶಲ್ಯದ ಕೊರತೆ ಇರುತ್ತೆ ಜನಾ ಯುವ ಜನಾಂಗದವರು ಶಿಕ್ಷಣ ಹೊಂದಿದ್ರೆ ಅವ್ರು ಮಾಡೋ ಕೆಲಸಕ್ಕೂ ಮತ್ತು ಅವ್ರು ಓದಿರೋ ಇದಕ್ಕೂ ಸಂಬಂಧವೇ ಇರೋದಿಲ್ಲ ಆ ಥರ ತೊಂದ್ರೆಯಾ ಅವರು ಅನುಭವಿಸ್ತಿರ್ತರೆ ಅವ್ರು ತುಂಬ ಓದಿರ್ತಾರೆ ಬಟ್ ಆದರೆ ಅವ್ರು ಮಾಡೋ ಕೆಲಸ ಅಷ್ಟು ಮ್ಯಾಚ್ ಆಗೋದಿಲ್ಲ ಅದಕ್ಕು ಇದಕ್ಕು ಸಂಬಂಧವೇ ಇರೋಲ್ಲ ಆ ರೀತಿ ಕೆಲ್ಸ ಮಾಡ್ತಿರ್ತಾರೆ ಮತ್ತು ಯಾವೆಲ್ಲ ಕ್ಷೇತ್ರದಲ್ಲಿ ಉದ್ಯೋಗಳು ಸೃಷ್ಟಿ ಆಗಬೇಕು ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ತುಂಬ ಉದ್ಯೋಗಗಳು ಮಹಿಳೆಯರಿಗೆ ತುಂಬ ಉದ್ಯೋಗಗಳು ಸೃಷ್ಟಿ ಆಗಬೇಕು ಮತ್ತೆ ಐ ಟಿ ಬಿ ಟಿ ಕಂಪೆನಿಗಳಲ್ಲಿ ತುಂಬ ಇನ್ನೂ ತುಂಬ ಉದ್ಯೋಗಗಳು ಸೃಷ್ಟಿ ಆಗಬೇಕಾಗಿದೆ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಲು ಸರ್ಕಾರ ಏನು ಮಾಡ್ಬೇಕು ಅಂತ ಅಂದರೆ ಹಲವಾರು ಯೋಜನೆಗಳನ್ನು ಜಾರಿ ಮಾಡಬೇಕು ಉದ್ಯೋಗ ಖಾತರಿ ಯೋಜನೆ ಗ್ರಾಮೀಣ ಅಭಿವೃದ್ಧಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಮೇಲೆ ತುಂಬ ಅವರು ಯೋಜನೆಗಳನ್ನು ತರಬೇಕು